ಹೌದು ಕೃಷಿ ಉತ್ಪನ್ನಗಳನ್ನು ಸ್ಥಳೀಯ ಮಾರುಕಟ್ಟೆಗೆ ತರಬೇಕಾದರೆ ಜನರು ಎದುರಿಸ್ತಿರುವ ತೊಡಕುಗಳಪ್ಪ ಏನೇನು ಪ್ರಾಬ್ಲಮ್ಸ್ ಏನು ಅಂತ ಅಂದ್ರೆ ಬೆಳೆದಿರ್ತಾರೆ ತಮ್ಮ ಏನು ಭೂಮಿಯಲ್ಲಿ ಏನೋ ಒಂದು ಭತ್ತನೋ ಗೋಧಿನೋ ರಾಗಿನೋ ಜೋಳನೋ ಅಡಿಕೇನೋ ಅಥವಾ ಇದು ತರಕಾರಿ ಅದ್ನ ಬೆಳೆದಿರ್ತಾರೆ ಅವರಿಗೆ ಓಡಾಡೋಕ್ಕಂತ ಏನು ಬೈಕು ಟ್ಯಾಕ್ಟ್ರಿ ವಸ್ತುಗಳು ವೇಕ್ಲಸ್ ಇರೋಲ್ಲ ವಾಹನಗಳಿರೋಲ್ಲ ಅವಾಗ ಅವರು ಏನು ಬಸ್ಸಿಗೆ ಬರಬೇಕಾಗಿರುತ್ತೆ ಆವಾಗ ಅವರು ತಮ್ಮ ಮನೆಯಿಂದ ಬಸ್ಸಿಗೆ ಬರ್ಬೇಕು ಅಲ್ಲಿಗೆ ಹೊತ್ಕಂಡ್ ಬರ್ಬೇಕು ಹೆಂಗ್ ಬರ್ಬೇಕು ಸಸ್ವಲ್ಪನೇ ಸಸ್ವಲ್ಪನೇ ತರ್ತಾರೆ ಇಲ್ಲ ಅಂದರೆ ಹಾಗೆ ತರುವಾಗ ಅವ್ರಿಗೆ ಅಲ್ ಇಟ್ಟು ಇಲ್ಲಿ ಇಟ್ಟು ಅಲ್ಲಿ ಇಟ್ಟು ಸ್ವಲ್ಪ ಅದು ಬಾಡೋಗಿರುತ್ತೆ ಆ ತರಕಾರಿ ಅಂತಂದರೆ ಒಂದು ಕಡೆಯಿಂದ ಒಂದು ಕಡೆ ಇಡ್ತೀವಿ ಅದು ಸ್ವಲ್ಪ ಬತ್ತಿ ಹೋಗಿರುತ್ತೆ ಆಮೇಲೆ ಅವರು ಬಸ್ಸಿಗೆ ಹಾಕ್ಕೋಬೇಕು ಬಸ್ಸಲ್ಲಿ ಅದು ಅಷ್ಟೊಂದು ರಶ್ ಇರುತ್ತೆ ಬಸ್ಸಲ್ಲಿ ಇಡಿಸ್ತಾರೋ ಇಲ್ವೋ ಅಲ್ಲಿ ಮತ್ತೆ ಅದಕ್ಕೂ ದುಡ್ಡು ಕೊಡಬೇಕು ಏನು ಮಾರ್ಕೆಟಿಂಗ್ ಚಾರ್ಜ್ ಅಂತ ಆಮೇಲೆ ಅದನ್ನ ತಂದಾದ ಮೇಲೆ ತಗೋಂಡು ಅದನ್ನ ಸ್ಥಳೀಯ ಮಾರುಕಟ್ಟೆಗೆ ಅಲ್ಲಿ ಇಳಿಸ್ಕೊಬೇಕು ಅಲ್ಲಿಂದ ಮತ್ತೆ ಮಾರುಕಟ್ಟೆಗೆ ಒಯ್ಯಬೇಕು ಮಾರುಕಟ್ಟೆಗೆ ಒಂದು ನಾಲ್ಕರಿಂದ ಐದು ಸಲಿ ಓಡಾಡ್ತಾರೆ ಆಮೇಲೆ ಅಲ್ಲಿ ಓಡಾಡಿ ಆಮೇಲೆ ಅಲ್ಲಿಂದ ಅಲ್ಲಿಗೆ ತಗಂಡೋಗಿ ಅಲ್ಲಿ ತಗೊಂಡೋಗಿ ಆವಾಗ ಅಲ್ಲಿ ಮಾರುಕಟ್ಟೆಯಲ್ಲಿ ಮಾರಿ ಮತ್ತೆ ವಾಪಸ್ ಬರಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಹನ ಇಲ್ಲದೆ ಎಷ್ಟು ಪರದಾಡ್ತಾರೆ ಕೃಷಿ ಉತ್ಪನ್ನಗಳನ್ನು ಸ್ಥಳೀಯ ಮಾರುಕಟ್ಟೆಗೆ ಒಯ್ಯಬೇಕು ಅಂದರೆ ರೈತರು ಅದು ಅವರಿಗೇ ಗೊತ್ತು ಒಂದು ವೇಕಲ್ಸ್ ಇರಲ್ಲ ಒಂದು ಓಡಾಡೋಕ್ಕೆ ದುಡ್ಡೂ ಇರೋಲ್ಲ ಅಲ್ಲಿ ಅಂದರೆ ಅವ್ರ ಊರಿಗೆ ವಾಹನಗಳಿದ್ದರೆ ಸ್ವಲ್ಪ ತೊಡಕು ಕಮ್ಮಿ ಆಗುತ್ತೆ ಆದರೆ ಅವ್ರು ಬೆಳ್ದಿರ್ತಕ್ಕಂಥ ಕೃಷಿ ಉತ್ಪನ್ನಗಳನ್ನು ಹೇಗೆಲ್ಲ ತಗೊಂಡೋಗಿ ಮಾರುಕಟ್ಟೆಗೆ ತಲುಪ್ಸ್ತಾರಂದ್ರೆ ಅದರಲ್ಲಿ ಅವರು ಅರ್ಧ ಬೆಳ್ದಿರತಕ್ಕಂಥ ಬೆಳೆಗಳೇ ನಾಶವಾಗಿ ಹೋಗಿರ್ತವೆ ಅವ್ರು ಬೆಳ್ದಿರತಕ್ಕಂಥ ಅರ್ಧ ಬೆಳೆಗಳಿಗೆ ದುಡ್ಡು ಸಿಗೋಲ್ಲ ಆ ರೀತಿಯಾಗಿರ್ತವೆ ಓಡಾಡೋಕ್ಕೆ ವಾಹನಗಳನ್ನ ಭಾಳ ತೊಂದರೆ ಕೃಷಿ ಉತ್ಪನ್ನಗಳನ್ನು ಸಾಗಿಸೋದು ಸ್ಥಳೀಯ ಮಾರುಕಟ್ಟೆಗೆ ಜನರಿಗೆ